ಹಲೋ ಹಾಂ ಸಾಲುಮಾಲರ ಕಟ್ಕಿ ಅಡ್ಡ ರೀ ಇದು ಅದೆ ನಮಗೆ ಸಾಲುವುಡ್ಡೂ ಫರ್ನಿಚರ್ ಕಟ್ಕಿ ಬೇಕು ರೀ

ಹಾಂ ಸಾಲುಡ್ ಅವ ರೀ ನಿಂಬಲ್ಲಿ ಹಾಂ ನಮಗೆ ಸೈಝಾ ಒಂದು ತೀನ್ ಫೀಟೂ ಒಂದು ದಸ್ ಫೀಟೂ ಹೆಂಗೆ ಬೇಕು ರೀ ನಮ್ಗ ಸಾಗ್ವಾನಿದೆ ಬೇಕು ರೀ ಹಾಂ ರೀ ಸೈಝು ಒಂದು ದಸ್ ಫೀಟ್ಟಿಂದು ಬೇಕು ರೀ ಒಂದು ಅಗಲ ಒಂದು ಮೂವ ದೋನ್ ಫೀಟ್ಟಿಂದು ಹಾಂ ಇದು ಒಂದು ಹತ್ತು ಹತ್ತು ಬೇಕು ರೀ ಇವು ಡೋರಿನ ಕಟ್ಗಿ ಬೇಕು ರೀ ಒಂದು ಹತ್ತು ಫೀಟಿಂದು ಬೇಕು ರೀ ಹೆಂಗೆ ಒಂದು ಪಾಚ್ ಫೀಟ್ ಬೇಕು ರೀ ಹೈಟು ಈ ಕಡೆ ಒಂದು ನಾಲ್ಕು ಫೀಟ್ ಬೇಕು ರೀ ಅಡ್ಡ ಒಂದು ಇಪ್ಪತ್ತು ಬೇಕು ರೀ ಹ್ಞೂ ಚಾರ್ ಇಂಚಿಂದು ಬೇಕು ರೀ ಚಾರ್ ಇಂಚಿಂದು ಬೇಕು ರೀ ಹಾಂ ಚಾರ್ ಚೆ ಬೇಕು ಅನ್ಕೊ ರೀ ಮೇನ್ ಡೋರ್ ಅವ ರೀ ಮತ್ತು ಅವ್ಕಿಡ್ಕಿ ಅವ ರೀ ಕಿಡ್ಕಿ ಬಿ ಹಾಗೆ ಚಾರ್ ಯಾವ ಚಾರೂ ಯಾವ ಯಾವ ಒಂದು ಮೂರು ಚಾರ್ ಬೇಕು ರೀ ಹಾಂ ಒಂದು ಸೇಮ್ ಫೀಟ್ಟಿಂದು ನಾಲ್ಕು ಬೇಕು ರೀ ಹೌದು ಕಿಡ್ಕಿ ಬೇಕು ರೀ ಅದೇ ಅಮೌಂಟ್ ಎಷ್ಟು ಆತದ ರೀ ಅದು ಎಷ್ಟು ಬರ್ತದೆ ರೀ ಒಂದಕ್ಕೆ ಅದೆ ಅಲ್ಲತದ ರೀ ಯಾಕಂದ್ರೆ ಎಲ್ಲರು ಸಾಗ್ವಾನ್ದ ಅಂತಂದು ಬೇರೆ ಬೇರೆ ಕಟ್ಗಿ ಕೊಡ್ತರ ಯಾಕಂದ್ರೆ ಹೀಗೆಲ್ಲಾ ಮೋಸ ಮಾಡ್ತಾರಲ್ಲ ಅರ್ ಕಡೆಂದು ಕೇಳದು ರೀ

ಆಯ್ತು ಆಯ್ತು ನಾವು ಬರ್ತಿವಿ ರೀ ನಾವು ಹೇಳಿಂದು ಕಟ್ಕಿ ಕೊಡ್ರೆ ಅಷ್ಟೆ ಸಾಕು ಹಾಂ ಎಷ್ಟಕ್ಕೆ ಬಾ ಅಂತಿರಿ ನಾಳೆಗೆ ಓಕೆ ಸರ್ ಬರ್ತೀವಿ